ನಾನು ಸಂಗೀತಗಾರರ ಪ್ರದರ್ಶನವನ್ನು ಮುಖಾಮುಖಿಯಾಗಿ ಆಲಿಸಿದ್ದೀನಿ ಅದರಲ್ಲೂ ನನಗೆ ಏನಂದ್ರೆ ಶಂಕರ್ ಮಹದೇವನ್ ವಿಜಯ್ ಪ್ರಕಾಶ್ ಮತ್ತು ಸೋನು ನಿಗಮ್ ಇವ್ರದ್ದು ಸಾಂಗ್ಸು ನಾನು ಡೈರೆಕ್ಟಾಗಿ ಕೇಳಿದೀನಿ ನಾನು ಅವ್ರದ್ದು ಏನಂದ್ರೆ ಒಂಥರಾ ಕೇಳ್ತಿರಬೇಕಾದ್ರೆ ಎಲ್ಲೋ ಕಳ್ದೋದಂಗಾಗುತ್ತೆ ಅದ್ರಲ್ಲೂ ನಂಗೆ ಜಾಸ್ತಿ ಇಷ್ಟ ಅಂದರೆ ಶಂಕರ್ ಮಹದೇವನ್ನು ಇವ್ರು ಹಾಡಬೇಕಾದ್ರೆ ಅಲ್ಲಿ ತುಂಬ ಡಿವೋಷ್ನಲ್ಲಾಗೂ ಹಾಡ್ತಾರೆ ಮೆಲೋಡಿಯಸ್ಸಾಗೂ ಹಾಡ್ತಾರೆ ತುಂಬ ಹೈ ಪಿಚ್ಚಲ್ಲಿ ಹಾಡೋದರಿಂದ ಒಂಥರ ಎಲ್ಲಾರ ಗಮನ ಅವ್ರ್ ಕಡೆಯಲ್ಲಿ ಸೆಳೆದ್ ಸೆಳಿತಾರಲ್ವಾ ಹಾಗಾಗಿ ಅವ್ರದ್ದು ಮ್ಯೂಸಿಕ್ ಕೇಳಬೇಕು ಅಂದ್ರೆ ಅಲ್ಲಿ ಒಂಥರ ತುಂಬ ಸೈಲೆಂಟಾಗಿ ಎಲ್ಲರೂ ಎಷ್ಟೇ ಜನ ಇದ್ರೂ ತುಂಬ ಸೈಲೆಂಟಾಗಿ ಅಲ್ಲಿ ಕೇಳ್ತಿರ್ತಾರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸೋದು ಅಂದರೆ ಅವ್ರದ್ದು ಅಂತ ಹೇಳ್ಬೋದು ಬಟ್ ಸೋನು ನಿಗಮ್ ಅವರೂ ಕೂಡಾ ಅವ್ರ್ಗೆ ಕನ್ನಡ ಬರದೇ ಇದ್ರೂ ಒಂದು ಸರಿ ಸ್ಟೇಜ್ ಫಫಮೆನ್ಸ್ ಕೊಟ್ಟಾಗ ಅವರು ಎಷ್ಟು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಅವರು ಸ್ ಕನ್ನಡ ಮೆಲೋಡಿ ಸಾಂಗ್ಸನ್ನು ಎಷ್ಟು ಚೆನ್ನಾಗಿ ಹಾಡಿದರು ಅಂತ ಹೇಳಿದರೆ ಅದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಇನ್ನೂ ಏನಂದರೆ ಶಂಕರ್ ಮಹದೇವನ್ ಜೊತೆ ವಿಜಯ ಪ್ರಕಾಶ್ ಅವರು ಸೇರಿಕೊಂಡು ಹಾಡಿರೋದಂತೂ ನಿಜ ಮರೆಯೋಕ್ಕೆ ಆಗೋಲ್ಲ ಅವ್ರ್ದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ ಇಷ್ಟಪಡ್ತೀನಿ